ಹಲೋ ಸರ್ ಹಾಂ ಹಲೋ ಇದು ಮೊಬೈಲ್ಸು ಕಾಮಾಕ್ಷಿ ಮೊಬೈಲ್ಸ್ ಅಲ್ವಾ ಹಾಂ ಸರ್ ನಾನು ನಿಮ್ಮ ಅಂಗಡೀಲಿ ಇವಾಗ ಓ ಈಗ ಹೊಸ ಮೊಬೈಲ್ಸ್ ಅಲ್ಲೀ ಯಾವ ಆಂಡ್ರಾಯ್ಡ್ ಫೋರ್ಟೀನ್ ವರ್ಷನ್ ಅಲ್ಲಿ ಯಾವುದಾರು ಮೊಬೈಲ್ಸ್ ಇದೆಯಾ ನಿಮ್ದು ಅವೈಲೇಬಲ್ ಇದೆಯಾ ಸರ್ ನನ್ನ ಬಜೆಟ್ ಒಂದು ಹೇಳಿಬಿಡ್ತೀನಿ ನನ್ನ ಬಜೆಟ್ ಇವಾಗ ಮೂವತ್ತು ಸಾವಿರ ರೂಪಾಯಿ ಒಳಗಿನ ಮೊಬೈಲ್ ಯಾವ್ದು ಇದೆಯೋ ಅದನ್ನು ತಗೊಳ್ಬೇಕು ಅಂತಿದ್ದೀನಿ ಒಂದು ಮೂವತ್ತು ಸಾವಿರದ ಒಳಗಿರೋ ಬಜೆಟ್ ಅಲ್ಲಿ ನಮ್ಗೆ ಯಾವುದಾರು ಮೊಬೈಲ್ ಸಿಮ್ ಅದೇ ಇದ್ದರೆ ಹೇಳಿ ಯಾವುದಾರೂ ಆಫರ್ದ್ ಯಾವುದಾರು ಓಡ್ತಾ ಇದ್ದರೆ ಹೇಳಿ ಈವಾಗಿನ ಹೌದಾ ಹಾಂ ಹೌದಾ ಹಾಂ ಹ್ಞೂ ಬ್ಯಾ ಮತ್ತೆ ಪರ್ಫಾರ್ಮೆನ್ಸ್ ಸರ್ ಅದು ಹೆಂಗೆ ಅದು ಗೇಮಿಂಗ್ ಆಡುವಾಗೆಲ್ಲ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಬರುತ್ತ ಹೀಟಿಂಗ್ ಪ್ರಾಬ್ಲಮ್ಮು

ಹೌದು ಸರ್ ಎಷ್ಟು ಅಂತ ಹೇಳ್ಬೌದಾ ಅದಕ್ಕೆ ಪ್ರೈಸ್ ಎಷ್ಟಿದೆ ಮೂವತ್ತು ಸಾವಿರ ಆಗ್ಬೋದಾ ಹೋ ಹೌದಾ ಸರ್ ಮತ್ತೆ ಏನಂದರೆ ಯಾಕಂದರೆ ಈಗ ಎಕ್ಸ್ಚೇಂಜ್ ಆಫರಿಗೆ ಏನಾರು ಇದೆಯಾ ಅಂದರೆ ನಮ್ಮತ್ತಿರ ಹಳೆ ಮೊಬೈಲ್ಸ್ ಅಂತೂ ಇದೆ ಹಳೆ ಮೊಬೈಲ್ಸಿಗೆ ಎಕ್ಸ್ಚೇಂಜ್ ಮಾಡಿ ಯಾವುದಾರೂ ಮೊಬೈಲ್ಸ್ ನಿಮ್ಮತ್ತಿರ ತಗೊಳ್ಬೌದು ಅಂದರೆ ಎಕ್ಸ್ಚೇಂಜ್ ಆಫರಿಗೆ ಈಗ ಹಳೆ ಮೊಬೈಲ್ಸಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ

ಹಾಂ ಹಾಂ ಹೌದಾ ಹೌದಾ

ಹಾಂ ವಿವೊ ಮತ್ತೆ ಪೋಕೋ ಬ್ರ್ಯಾಂಡಲ್ಲಿ ಯಾವುದು ಇಲ್ಲವಾ ಸರ್ ಹಾಂ ಹಾಂ ವಿವೊದಲ್ಲಿ ಯಾವ್ದು ಸರ್ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು ಹಾಂ ವೈ ಟೂ ಹಂಡ್ರೆಡ್ ಸರ್ ವೈ ಟೂ ಹಂಡ್ರೆಡ್ ಅವೈಲೇಬಲ್ ಇದೆಯಾ ಹಾಂ ಸರ್ ಈಗ ಮಾ ಈಗ ಹೋಮ್ ಡೆಲಿವರಿ ಇದೆಯಾ ಸರ್ ನಿಮ್ಮಲ್ಲಿ ಹ್ಞೂ ಹೌದಾ ಸರ್ ಸರ್ ನಿಮ್ಮದು ಬ್ರಾಂಚ್ ಎಲ್ಲಿ ಬರುತ್ತೆ ಅಂಕೋಲನಾ ಸರ್ ನಾವು ಇಲ್ಲೇ ಕುಮ್ಟದಲ್ಲಿ ಇರೋದು ನಮಗೆ ಅಂಕೋಲಾ ಬರುವಾಗ ಅಂದರೆ ಈಗ ನಾವು ಏನಾರು ಆರ್ಡ್ರ್ ಇಲ್ಲಿಂದೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಮಗೆ ಅದು ಡೆಲಿವರಿ ಹಾಕಿ ಡೆಲಿವೆರಿ ಚಾರ್ಜ್ ಹಾಕ್ ಕೊಡ್ತೀರ ಹಾಂ ಓಕೆ ಸರ್ ನಂಗೆ ಈಗ ವಿವೊ ವೈ ಟೂ ಹಂಡ್ರೆಡೆ ಬೇಕಾಗಿದೆ ಹಾಂ ಸರಿ ಸರ್ ಅದ್ರ ಪ್ರೈಸ್ ಎಷ್ಟು ಸರ್ ಯಾವ್ದು ಸರ್ ಆ್ಯಮ್ಲೇಡ್ ಡಿಸ್ಪ್ಲೇನಾ ಓಲಿಡಿ ಓಲಿಡಿ ಡಿಸ್ಪ್ಲೇನಾ ಆ್ಯಮ್ಲೇಡ್ ಡಿಸ್ಪ್ಲೇನಾ ಎಷ್ಟು ಎಮ್ ಎಚ್ ಬ್ಯಾಟ್ರಿ ಸರ್ ಅದಕ್ಕೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನಾ ಹ್ಞೂ ಸರ್ ಮತ್ತೆ ಫ್ಯೂಚ್ ಒಳಗಡೆ ಫ್ಯೂಚರ್ಸ್ ಎಷ್ಟು ಇದೆ